ಪ್ರತಿಯೊಬ್ಬ ವ್ಯಕ್ತಿಗೆ ಟೈಮ್ ಸಮಯ ಸಮಯದ ಒಂದು ಸದುಪಯೋಗ ಆಗ್ಬೇಕಪ್ಪ ಅಂದ್ರೆ ಪುಸ್ತಕಗಳು ಸಿನಿಮಾ ಟಿವಿ ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂದ್ರೆ ಟಿವಿ ಶೋ ಇದು ಬಹಳ ಅವ್ನಿಗೆ ಇಂಪಾರ್ಟೆಂಟ್ ಆಗಿರ್ತದೆ ನನ್ನ ನೆಚ್ಚಿನ ಪುಸ್ತಕಗಳು ಯಾವುಯಾವಪ್ಪ ಅನ್ನಪ್ಪ ಅಂದ್ರೆ ಒಂದು ಯಾವುದಪ್ಪ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರ್ದಿದ್ದು ಯಾವುದಪ್ಪ ಅಂದ್ರೆ ಮಾಯಾಮೃಗ ಜುಗಾರಿ ಕ್ರಾಸು ಅಬಚೂರಿನ ಪೋಸ್ಟ್ ಆಪೀಸು ಮತ್ತು ರಹಸ್ಯ ರಹಸ್ಯಗಳು ಅದಾದಮ್ಯಾಕ ಕೃಷ್ಣೇ ಗೌಡ್ರ ಆನೆ ಆಗಿರ್ಬೋದು ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಮಾರ ಅಂತ ಬರ್ತದೆ ಇವೆಲ್ಲವು ಏನಪ್ಪ ಅಂದ್ರೆ ನೆಚ್ಚಿನ ಪುಸ್ತಕಗಳು ಬೇರೆ ಬೇರೆ ಲೇಖಕರಾಂಗ ಬರ್ದಿರ್ತಾರೆ ಆದರೆ ಏನಪ್ಪಾ ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಒಂದೊಂಥರ ಪುಸ್ತಕಗಳು ಇಷ್ಟ ಆಗ್ತಾವೆ ನನಗ್ಯಾಗ್ಯಾವ ರೀತಿ ಇಷ್ಟ ಆಗಿದ್ದಪ್ಪ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿದ್ದು ಕೃಷ್ಣೇ ಗೌಡ್ರ ಆನೆಯಾಗಿರ್ಬೋದು ಅಬಚೂರಿನ ಪೋಸ್ಟ್ ಆಪೀಸ್ ಆಗಿರ್ಬೋದು ಮಾಯಾಮೃಗ ಒಂದು ಮಾಯಾಮೃಗ ಎರಡು ರಹಸ್ಯಗಳು ಅಬಚೂರಿನ ಪೋಸ್ಟ್ ಆಪೀಸ್ ಇವೆಲ್ಲವು ಏನಪ್ಪ ಅಂದ್ರೆ ಬಹಳ ಇಷ್ಟ ಈ ಒಂದು ಪುಸ್ತಕಗಳು ಪುಸ್ತಕಗಳು ಏನಪ್ಪ ಅಂದ್ರೆ ಮನುಷ್ಯನಿಗೆ ಬಹಳ ಏನಪ್ಪ ಅಂದ್ರೆ ಒಂದು ಅವನ ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋದಾಗಿರ್ಬೋದು ಮತ್ತು ಆ ಮನುಷ್ಯನನ್ನೇನಪ್ಪ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡ್ಸೋದಕ್ಕೆ ಪುಸ್ತಕಗಳು ಬಹಳ ಸಹಾಯಕವಾಗಿರ್ತವೆ ಈ ಪುಸ್ತಕಗಳಿಂದ ನಾವು ಏನ್ಮಾಡ್ತೀವಪ್ಪ ಅಂದ್ರೆ ಅನೇಕ ರೀತಿಯಾದಂಥ ಒಂದು ವಿಷಯವನ್ನು ತಿಳ್ಕೊತೀವಿ ಅದು ಹೆಂಗ ಹೆಂಗ ಅದು ಹೆಂಗೈತಿ ಯಾವ ರೀತಿ ನಡಿತದೆ ಏನು ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಬಹಳ ಒಂದು ಕುತೂಹಲ್ದಿಂದ ನೋಡ್ಬೋದು ಮತ್ತು ಅದರ ಬಗ್ಗೆ ಒಂದು ಎಲ್ಲ ರೀತಿಯ ಮಾಹಿತಿಗಳು ಏನಾಗಿರ್ತವೆ ಈ ಪುಸ್ತಕಗಳು ನಮಗೆ ಕೊಡ್ತಾ ಇರ್ತದೆ ಪುಸ್ತಕಗಳಿಂದ ನಾವೇನಪ್ಪ ಅಂದ್ರೆ ಅನೇಕ ರೀತಿಯ ಒಂದು ಪ್ರಯೋಜನಗಳನ್ನು ಪಡ್ಕೊಂಡೇ ಹೋಗ್ತೀವಿ ಪುಸ್ತಕಗಳು ಅದು ಯಾವ ಕೆಲಸ ಹೆಂಗ ಅದನ್ನು ಮಾಡ್ಬೇಕಾದ್ರ ಏನೇನು ಸ್ಟೆಪ್ ಫಾಲೋ ಮಾಡ್ಬೇಕು ಏನಿರ್ತೈತಿ ಆ ಪುಸ್ತಕದಾಗ ಅದ್ರ ಬಗ್ಗೆ ಏನೈತಿ ವಿಷಯ ವಸ್ತು ಆ ವ್ಯಕ್ತಿ ಬಗ್ಗೆ ಏನು ಬರ್ದಿರ್ತಾರೆ ಆ ವ್ಯಕ್ತಿ ಹೇಗದನೋ ಏನೋ ಎಂತೋ ಅನ್ನೋದನ್ನೇನಪ್ಪ ಅಂದ್ರೆ ಪುಸ್ತಕಗಳು ನಮ್ಗೆ ತಿಳಿಸಿಕೊಡ್ತಾವ್ ಅದೇ ರೀತಿಯಾಗಿ ಒಂದು ಕೆಲಸ ನಾವು ಮಾಡೋಕೆ ಹೊಂಟಿರೊ ಹೊತ್ನಾಗ ಆ ಕೆಲಸ ಹೇಗ್ ನಡೀಬೇಕು ಆ ಕೆಲಸ ಹೆಂಗ ನಿರ್ವಹಣೆ ಮಾಡಬೇಕು ಅನ್ನೋದನ್ನೇನಪ್ಪ ಅಂದ್ರೆ ಒಂದು ಪುಸ್ತಕಗಳ ಕೈಪಿಡಿಯಲ್ಲಿ ಕೊಟ್ಟಿರ್ತಾರೆ ನಮ್ಗೆ ಈ ಕೆಲ್ಸವನ್ನು ನಡೆಯಲು ಈ ಪುಸ್ತಕಗಳನ್ನು ಓದಿಬಿಟ್ರೆ ಸಾಕು ಯಾರ ಸಹಾಯನೂ ಬೇಕಿಲ್ಲ ಈ ಕೆಲಸ ಹೀಗಾಬೇಕಪ್ಪ ಅಂದ್ರೆ ಆ ಪುಸ್ತಕದೊಳಗೇನು ಕೊಟ್ಟಿರ್ತಾರೆ ಅದನ್ನು ನಾವು ಅದ್ರ ಮೂಲಕ ಫಾಲೋ ಮಾಡ್ಬಿಟ್ರೆ ಸಾಕು ಆ ಕೆಲಸ ಸರಾಗವಾಗಿ ನಡ್ದೋಬಿಡುತ್ತೆ ಈ ಪುಸ್ತಕಗಳು ಏನುಮಾಡ್ತವಪ್ಪ ಅಂದ್ರೆ ಮನುಷ್ಯನಿಗೆ ಆಗಿರ್ಬೋದು ಅಥ್ವಾ ಯಾವುದೇ ರೀತಿಯಾಗಿ ಕೆಲ್ಸಗಳನ್ನು ನಿರ್ವಹಣೆಯನ್ ಮಾಡೋದಾಗಿರ್ಬೋದು ಈ ಕೆಲಸಗಳನ್ನ ನಿರ್ವಹಣೆಯಲ್ಲೇನಪ್ಪ ಅಂದ್ರೆ ಭಾಳ ಒಂದು ಸಹಾಯವನ್ನು ಒದಗಿಸಿ ಕೊಡ್ತಾವೆ ಅದಕ್ಕಾಗಿ ಏನಪ್ಪ ಅಂದ್ರೆ ಪುಸ್ತಕಗಳು ಒಳ್ಳೆಯ ಸಂಗಾತಿಗಳಾಗಿರ್ತಾವೆ ಮನುಷ್ಯನಿಗೆ ಒಳ್ಳೆಯ ಸ್ನೇಹಿತರಾಗಿರ್ತಾವೆ ಒಳ್ಳೆಯ ಒಂದು ಸ್ನೇಹ ಪುಸ್ತಕಗಳು ಸ್ನೇಹಪಂತದ ಇದ್ದೆನಪ್ಪ ಅಂದ್ರೆ ಒಂದು ಒಳ್ಳೆಯ ಗ್ರಂಥಾಲಯ ಸಿಕ್ಕುವಾಗಿ ನಮ್ಗೆ ಭಾಸವಾಗ್ತಿರ್ತದೆ ಈ ಪುಸ್ತಕಗಳು ಈ ಪುಸ್ತಕಗಳಲ್ಲೇನಪ್ಪ ಅಂದ್ರೆ ಅನೇಕ ರೀತಿಯ ವಿಧಗಳ್ ಬರ್ತವೆ ಒಂದು ಕವನ ಸಂಕಲನಗಳಾಗಿರ್ಬೋದು ಕಥೆ ಕಾದಂಬರಿಗಳಾಗಿರ್ಬೋದು ಪ್ರವಾಸ ಕಥನಗಳಾಗಿರ್ಬೋದು ಹಾಡುಗಳ ಪುಸ್ತಕಗಳಾಗಿರ್ಬೋದು ಮತ್ತು ವಚನಗಳ ಪುಸ್ತಕಗಳಾಗಿರ್ಬೋದು ಈಗ ಕಿರು ಕವಿತೆಗಳ ಪುಸ್ತಕಗಳಿರ್ಬೋದು ಮತ್ತು ಈಗ ಕಥೆ ಕಾದಂಬರಿಗಳಾಗಿರ್ಬೋದು ಮತ್ತು ಈಗ ಬೇರೆ ಒಂದು ಆತ್ಮಚರಿತ್ರೆ ಬಗ್ಗೆ ಆಗಿರ್ಬೋದು ಇವೆಲ್ಲವು ಕುರಿತು ಏನಪ್ಪ ಅಂದ್ರೆ ಪುಸ್ತಕಗಳು ಬೇರೆ ಬೇರೆ ಬೇರೆಯಾಗಿ ಹೊಂದಿರ್ತಾವ್ ಇವಾಗ ಆತ್ಮಚರಿತ್ರೆ ನಾವು ತಗೊಂಡಪ್ಪ ಅಂದ್ರೆ ಆತ್ಮಚರಿತ್ರೆ ಹೇಗಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಬರ್ದಿರ್ತದೆ ಆ ಪುಸ್ತಕಗಳು ಒಬ್ಬ ವ್ಯಕ್ತಿಯ ಬಗ್ಗೆ ಒಳಗೊಂಡಿರ್ತದೆ ದ ವಿಂಗ್ಸ್ ಆಫ್ ಫೈಯರ್ ಇದು ಏನಪ್ಪ ಅಂದ್ರೆ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಇದ್ರೊಳಗೆ ಏನಿರ್ತೈತಪ್ಪ ಅನ್ನಪ್ಪ ಅಂದ್ರೆ ಅಬ್ದುಲ್ ಕಲಾಂ ಅವ್ರ ಎಲ್ಲಿ ಜನಿಸಿದರು ಅವ್ರ ಇಸ್ಟ್ರಿ ಏನು ಅವ್ರ ಅಪ್ಪ ಅಮ್ಮ ಯಾರು ಅವರ ಸಾಧನೆಗಳೇನು ಮತ್ತು ಅವರು ಅನುಭವಿಸಿದಂಥ ಕಷ್ಟಗಳು ಯಾವುವು ಅನ್ನೋದನ್ನು ಏನಪ್ಪ ಅಂದ್ರೆ ಈ ಪುಸ್ತಕಗಳು ಒಳಗೊಂಡಿರ್ತಾವೆ ಮತ್ತು ಅವರು ಏನನ್ನು ನಮ್ಗೆ ಹೇಳೋಕ್ ಬಯಸ್ತಿರ್ತಾರೆ ಅನ್ನೋದನ್ನು ಏನಪ್ಪಾ ಅಂದ್ರೆ ಅವರು ಪ್ರತಿ ಒಂದು ದಿನದಲ್ಲಿಯೂ ಕೂಡ ಬರ್ಕೋತ ಹೋಗಿರ್ತಾರ ಅಥ್ವಾ ಏನಪ್ಪ ಅಂದ್ರೆ ಆತ್ಮಚರಿತ್ರೆ ಎಂಬುದು ಕೇವಲ ಅವ್ರು ಬ ಅವರು ಬರಿಬೇಕಂತನೇಲಲ್ಲ ಅವ್ರನ್ನ ಯಾರು ಹತ್ರದಿಂದ ನೋಡಿರ್ತಾರಲ್ಲ ಅವರು ಕೂಡ ಕೂಡ ಆತ್ಮಚರಿತ್ರೆಯನ್ನು ಬರೆದಿರ್ಬೋದ್ ಇದು ಏನಪ್ಪಾ ಅಂದ್ರೆ ಒಂದು ಪುಸ್ತಕಗಳ ವಿಧಗಳಾಗಿರ್ಬೋದು ಇನ್ನೊಂದೇನಪ್ಪ ಅಂದ್ರೆ ಪ್ರವಾಸ ಕಥನದ ಪುಸ್ತಕಗಳಂತ ನಾ ಹೇಳ್ದೆ ಪ್ರವಾಸ ಕಥನ ಈ ಪ್ರವಾಸ ಕಥನ ಏನಪ್ಪ ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಯಾವುದೇ ಒಬ್ಬ ನಾವು ಯರಾರ ಆಗಲಿ ಟೂರಿಗೆ ಹೋಗೆ ಹೋಗ್ತಿವಿ ಈ ಟೂರಿಗೋದಾಗ ಏನಪ್ಪ ಅಂದ್ರೆ ಅಲ್ಲಿ ಏನಿತ್ತಪ್ಪ ಅಲ್ಲಿದೇನು ಸಿಕ್ತದೆ ಉಣ್ಣಾಕೇನು ಸಿಕ್ತದೆ ತಿನ್ನೋಕೇನ್ ಸಿಕ್ತದೆ ಅಲ್ಲಿದು ನೋಡೋಕ್ ಹೇಗೈತಿ ಛಲೋ ಐತೋ ಕೆಟ್ಟದ್ದು ಐತೋ ಏನೊ ಸ್ವಚ್ಛೈತೋ ಏನೈಯ್ತೋ ಗಲೀಜು ಮಾಡಿಟ್ಟಾರೋ ಅನ್ನೋದನ್ನೇನಪ್ಪಾ ಅಂದ್ರೆ ಪುಸ್ತಕಗಳನ್ನು ನಾ ಬ ಹೋಗಿ ಬಂದ ಮ್ಯಾಕ ಬರ್ದಿರ್ತೀವ್ ನಾವು ಅದು ಏನಪ್ಪ ಅಂದ್ರೆ ಎಲ್ಲ ನಾವು ಎಲ್ಲೆಲ್ಲಿ ಇದೀವಿ ಏನೇನು ಮಾಡೀವಿ ಎಲ್ಲೆಲ್ಲಿ ಏನೇನು ಸಿಗ್ತೈತೆ ನಮ್ಗೆ ತಿನ್ನೋಕೆ ಉಣ್ಣಾಕೆ ಮತ್ತು ಅನೆ ಬೇರೆ ಏನೋ ಫೆಸಿಲಿಟಿ ಐತೋ ಇಲ್ಲವೋ ಅನ್ನೋದನ್ನೇನಪ್ಪ ಅಂದ್ರೆ ಒಂದು ಪುಸ್ತಕದ ರೂಪಲ್ಲಿ ಬರ್ದಿಟ್ಟೆನಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಪ್ರವಾಸ ಕಥನ ಆಕತಿ ಇನ್ನೊಂದೇನಪ್ಪ ಅಂದ್ರೆ ಸಿನ್ಮಾ ಸಿನ್ಮಾದ್ಲಿಂತಾನೂ ಕೂಡ ನಮ್ಗೆ ಅನೇಕ ರೀತಿಯ ಲಾಭಗಳಿರ್ತಾವ್ ಸಿನ್ಮಾ ನೋಡಿದ ಮ್ಯಾಕ ಕೇವಲ ಸಿನ್ಮಾ ಅಂದರೇನಪ್ಪ ಅಂದ್ರೆ ಒಂದು ಎರಡುವರೆ ಗಂಟೆ ಪಿಚ್ಚರ್ ತೋರಿಸ್ತಾರ ಪಿಚ್ಚರ್ ಮುಗಿದ ಮೇಲೆ ಆಯ್ತ್ ಎಂಜಾಯ್ಮೆಂಟ್ ಸಿಕ್ತು ಅನ್ನೋದನ್ನು ಬರೋದಲ್ಲ ಸಿನ್ಮಾದ್ಲಿಂತ್ರನೂ ಕೂಡ ಒಳ್ಳೆಯ ಒಂದು ಕಂಟೆಂಟ್ ಸಿಕ್ತೈತೆ ನಮ್ಗೆ ಏನಪ್ಪಾ ಅಂದ್ರೆ ಸಿನ್ಮಾ ಹೇಗೈತಿ ಸಿನ್ಮಾ ಅಂದಮ್ಯಾಕ ಕೇವಲ ಸುಳ್ಳು ಅಷ್ಟೇ ತೊರಿಸೋದಿಲ್ಲ ಕೆಲವೊಂದು ನಿಜಾನೂ ಇರ್ತವೆ ಕೆಲವೊಂದು ನಿಜ ಆಗಿದ್ದ ಸ್ಟೋರಿಯನ್ನು ಸಿನ್ಮಾ ಮಾಡ್ತಾರೆ ಆ ಸ್ಟೋರಿನ ಹೇಳೋಕ್ಕಾಗದಿಲ್ಲ ಅಂಥದನ್ನೇನಪ್ಪ ಅಂದ್ರೆ ಸಿನ್ಮಾ ಮೂಲಕ ತೋರಿಸಿಬಿಡ್ತಾರ ಅವ್ರು ಹೀಗಿದ್ರು ಹೀಗಿಲ್ಲ ಅನ್ನೋದನ್ನು ಇದಕ್ಕಾಗಿ ಏನಪ್ಪ ಅಂದ್ರೆ ಸಿನ್ಮಾ ಭಾಳ ಇಷ್ಟ ಆಕೈತಿ ಮತ್ತು ಏನಪ್ಪ ಅಂದ್ರೆ ಸಿನ್ಮಾದಲಿಂತ ನಮ್ಗೆ ಭಾಳ ಒಂದು ಒಳ್ಳೆಯ ರೀತಿಯ ಮೆಸೇಜನ್ನು ಸಿಕ್ತದೆ ನಮ್ಗೆ ಅವರು ಹೇಗಿದ್ರು ಏನು ಕೆಲಸ ಮಾಡಿದರು ಅನ್ನೋದನ್ನ ಮತ್ತು ಏನಪ್ಪ ಸಿನ್ಮಾದಿಂತ ಏನರಾ ನಾವು ಯಾರಿಗೋ ಒಂದು ಏನೋ ಹೇಳೋಕ್ ಹೊಂಟೀವಿ ಅಂದೆನಪ್ಪ ಅಂದ್ರೆ ಅದನ್ನು ನಾವು ಅವರಿಗೆ ಡೈರೆಕ್ಟಾಗಿ ಹೇಳಿಲ್ಲಪ್ಪ ಅಂದರೂ ಒಂದು ಭಾಳಷ್ಟ್ ಜನಕ್ಕೆ ಹೇಳ್ಬೇಕಪ್ಪ ಅಂದೆನಪ್ಪ ಅಂದ್ರೆ ಅದನ್ನು ನಾವು ಸಿನ್ಮಾದ ಮೂಲಕಾನೂ ಹೇಳ್ಬೋದು ಇದು ಒಳ್ಳೆಯ ಒಂದು ಫ್ಲಾಟ್ ಫಾರ್ಮ್ನೇ ಆಗಿರ್ತದೆ ಸಿನ್ಮಾ ಸಿನ್ಮಾದ ಮೂಲಕ ಹೇಳಿದ್ನಪ್ಪ ಅಂದ್ರೆ ಭಾಳ ಒಳ್ಳೆಯ ಒಂದು ಆಲೋಚನೇಯೇ ಆಗಿರ್ತದೆ ಈ ಸಿನ್ಮಾದ ಮೂಲಕ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ರೀತಿಯ ಮೆಸೇಜನ್ನು ಸಿಕ್ತದೆ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಟೈಮ್ ಕೂಡ ಒಂದು ಒಳ್ಳೆಯ ಕೆಲ್ಸಕ್ಕೆ ಕೊಟ್ಟೀವಿ ಅಂತಾನೇ ಆಗ್ತತಿ ಸಿನ್ಮಾದರೊಳಗ ಒಳ್ಳೆಯ ಸಿನ್ಮಾನೂ ಬರ್ತವೆ ಕೆಟ್ಟ ಸಿನ್ಮಾನೂ ಬರ್ತವೆ ಈಗ ಒಳ್ಳೆಯ ಸಿನ್ಮಾ ನಮ್ಮ ಪ್ರಕಾರ ಯಾವುದಪ್ಪ ಅಂದ್ರೆ ರಾಜ್ಕುಮಾರ್ದು ಆಗಿರ್ಬೋದು ಶಂಕರ್ ನಾಗ್ ಅವ್ರದ್ದಾಗಿರ್ಬೋದು ಮತ್ತು ಅನಂತ ನಾಗ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷು ಎಲ್ಲವೂ ಇವರೆಲ್ಲಾ ಏನುಮಾಡಿರ್ತಾರಪ್ಪ ಅಂದ್ರೆ ಎಲ್ಲ ಒಳ್ಳೆಯ ಸಿನಿಮಾಗಳನ್ನ ಮಾಡ್ಕೊಂಡು ಹೊಂಡ್ತಿರ್ತಾರೆ ಈಗ ಸಿನಿಮಾದಲ್ಲಿ ಕೂಡ ಏನಪ್ಪ ಅಂದ್ರೆ ನಮ್ಮ ನಾಡುನುಡಿ ಬಗ್ಗೆ ತೋರಿಸ್ತಿರ್ತಾರ ಕೆಲವೊಂದು ಸತ್ಯ ಕಥೆಗಳಿರ್ತಾವು ಅವ್ನ ಹೇಳೋಕಾಗ್ತಿರುದಿಲ್ಲ ಅಂಥಾದನ್ ಕೂಡ ನಮ್ಗೆ ತೋರಿಸ್ತಿರ್ತಾರ ಇಂಥವನ್ ನಾವೇನಪ್ಪ ಅಂದ್ರೆ ನೋಡ್ಬೇಕು ನೋಡಿದೆನಪ್ಪ ಅಂದ್ರೆ ಅದೇನೈತಿ ಏನು ಕಂಟೆಂಟ್ ಐತಿ ಅದರೊಳಗ ಅವ್ರು ಏನು ಹೇಳೋಕ್ ಹೊಂಟರು ಡೈರೆಕ್ಟ್ರು ಅನ್ನೋದು ನಮ್ಗೆ ಭಾಳ ಚೆನ್ನಾಗ್ ಗೊತ್ತಾಗುತ್ತೆ ಮತ್ತು ಅದರ ಒಂದು ನಿಜ ಅನ್ನೋದು ಐತೇನು ಖರೆ ಐತ ಇಲ್ಲ ಅನ್ನೋದು ನಮ್ಗೆ ತಿಳೀತದೆ ಇದಕ್ಕಾಗೀನೆ ಏನಪ್ಪ ಅಂದ್ರೆ ಸಿನ್ಮಾ ನೋಡ್ಬೇಕ್ ಮತ್ತು ಏನಪ್ಪ ಅಂದ್ರೆ ಸಿನ್ಮಾದ ನೋಡಿದ್ ನಂತರ ನಮ್ಮ ಮೂಡುನೂ ಭಾಳ ಚೇಂಜ್ ಆಗ್ತಿರುತ್ತೆ ಕೆಲ್ವೊಂದು ಸಲ ಕೆಲ್ವೊಂದು ಸಲ ಬೇಸ್ರ ಆದಾಗ ಸಿನ್ಮಾಗೆ ಹೋಗ್ಬಿಟ್ನಪ್ಪ ಅಂದ್ರೆ ಸಿನ್ಮಾದ್ರೊಳಗೆ ಒಂದು ಏನೋ ಪಾಸಿಟಿವ್ ಸಿಕ್ತೈತ್ ನಮ್ಗೆ ಒಳ್ಳೆಯ ಒಂದು ಅಂಶ ಸಿಕ್ತದೆ ಆ ಒಳ್ಳೆಯ ಅಂಶ ನಾವು ಸಿನ್ಮಾ ನೋಡಿ ಬಂದಿದಮ್ಯಾಕ ನಾನು ಹೀಗ ಆಗ್ಬೇಕಪ್ಪ ಅಂತ ನಾವು ಹೋಗ್ತಿವಿ ಕೆಲವೊಂದು ಸಲ ಆದ್ರೂನು ಆಗ್ಬಿಡ್ತೀವಿ ನಾವು ಸಿನ್ಮಾದ ನಂತರ ಒಂದು ಥರ ಹುಚ್ಚಿದ್ದಂಗೆ ಅದು ತಗೊಂಡ್ಬಿಟ್ರೆ ಹಾಗೆ ನಡ್ದು ಬಿಡ್ತದೆ ನಮ್ಗೆ ಸಿನ್ಮಾನಂತರ ಸಿನ್ಮಾದರೊಳಗ ಅವ ಹಾಗೆ ಮಾಡಿದ ನಾನು ಹಂಗಾ ಮಾಡ್ಬೇಕು ಅಂತ ನಡೆದ್ಬಿಡುತ್ತೆ ಇದೇನಪ್ಪ ಅಂದ್ರೆ ಸಿನ್ಮಾ ಅನ್ನೋದು ಕೂಡ ಒಳ್ಳೆಯ ಒಂದು ಅಂಶನ ಆಗಿರ್ಬೋದು ಅದೇ ರೀತಿಯಾಗಿ ಟಿವಿ ಶೋ ಟಿವಿ ಶೋನೂ ಭಾಳ ಒಂದು ಒಳ್ಳೆಯ ಒಂದು ವಿಚಾರ ಒಳ್ಳೆಯ ಒಂದು ಪ್ರೋಗ್ರಾಮ್ ಅಂತಾನೆ ಕಾರ್ಯಕ್ರಮ ಅಂತಾನೇ ಹೇಳ್ಬೋದು ನಾವು ಈ ಟಿವಿ ಶೋದು ಟಿವಿ ಶೋ ಒಳಗೂ ಅನೇಕ ರೀತಿಯ ಶೋಗಳು ಬರ್ತವೆ ಡ್ಯಾನ್ಸ್ ಆಗಿರ್ಬೋದು ಹಾಡೋದಾಗಿರ್ಬೋದು ಮತ್ತು ಈಗ ಆಟೋಟಗಳ ಅವೇ ಎರೆಡು ಥರ ಕೆಲವೊಂದು ಮಹಿಳೆಯರಿಗೋಸ್ಕರ ಏರ್ಪಡಿಸಿರ್ತಾರೆ ಇನ್ನೊಂದು ಪುರುಷರದ್ದೇನೇ ಆಗಿರ್ಬೋದು ಮತ್ತು ಟಿವಿ ಶೋದ ಒಳಗೆ ಯಾವ್ಯಾವು ಬರ್ತಾವಪ್ಪ ಅಂದ್ರೆ ಡ್ಯಾಬ್ಸ್ ಅಷ್ಟೇ ಅಲ್ಲದೇ ಸಾಹಸ ಕ್ರೀಡೆಗಳಾಗಿರ್ಬೋದು ಮತ್ತು ಏನಪ್ಪ ಅಂದ್ರರೆ ಮ್ಯಾಜಿಕ್ ಮಾಂತ್ರಿಕ ಶಕ್ತಿ ಅವಂತಂತಾರ ಏನೇನೊ ಬರ್ತಿರ್ತಾವೆ ಶೋ ಅದರೊಳಗೇನಪ್ಪ ಅಂದ್ರೆ ಕೆಲವೊಂದಷ್ಟು ಒಳ್ಳೆಯ ಪ್ರೋಗ್ರಾಮ್ ಬರ್ತಿರ್ತಾವ ಈಗ ಹಾಡು ಹಾಡೋದಾಗಿರ್ಬೋದು ನಮ್ಮ ಯಾವುದೋ ಒಂದು ಜಿಲ್ಲೆಯಲ್ಲಿ ಭಾಳ ಉತ್ತಮವಾಗಿ ಆಡ್ತಿದ್ದನಪ್ಪ ಅಂದ್ರೆ ಅವರಿಗೊಂದು ವೇದಿಕೆ ಸಿಗಬೇಕು ಆ ವೇದಿಕೆ ಸಿಕ್ನಪ್ಪ ಅಂದ್ರೆ ಮಾತ್ರ ಅವಾಗ ಅವರು ಬೆಳೀಲಿಕ್ಕೆ ಸಾಧ್ಯ ಈ ವೇದಿಕೆ ಯಾವುದು ಒದಗಿಸಿ ಕೊಡ್ತೈತಿ ಅನ್ನಪ್ಪ ಅಂದ್ರೆ ಟಿವಿ ಶೋ ಈ ಟಿವಿ ಶೋ ಮುಖಾಂತರ ಏನಪ್ಪ ಅಂದ್ರೆ ಯಾವುದೋ ಒಬ್ಬ ಊರಿನಲ್ಲಿ ಇದ್ದಂಥ ವ್ಯಕ್ತಿ ರಾಷ್ಟ್ರ ಮಟ್ಟಕ್ಕೆ ಅಥ್ವಾ ಈ ಒಂದು ರಾಜ್ಯ ಮಟ್ಟಕ್ಕೆ ಗುರುತಿಸ್ಕೊಬೇಕಾಗಿತಪ್ಪ ಅಂದರೆ ಟಿವಿ ಶೋ ಅವನು ಏನ್ಮಾಡ್ತಿರ್ತಾರಪ್ಪಂದ್ರೆ ಒಂದು ಕಲ್ಲು ಇರ್ತದೆ ಕಲ್ಲನ್ನು ಹೇಗ್ ಕೆತ್ತುತ್ತಾರಪ್ಪ ಅಂದ್ರೆ ಟಿವಿ ಶೋ ಮುಖಾಂತರ ಈ ಟಿವಿ ಶೋ ಅನ್ನೋದವ್ನಿಗೆ ನಿರಂತರವಾಗಿ ಅಭ್ಯಾಸ ಮಾಡ್ಕೊತ ಮಾಡ್ಕೊತ ಮಾಡ್ಕೊತ ಬಂದೊಬ್ಬ ಒಳ್ಳೆಯ ಹಾಡುಗಾರ ಆಗ್ತಿರ್ಬೋದು ಅಥ್ವಾ ಒಬ್ಬ ಒಳ್ಳೆಯ ಡ್ಯಾನ್ಸರ್ ಆಗ್ತಿರ್ಬೊದು ಅವ ಡ್ಯಾನ್ಸ್ ಮಾಡೋದು ಆಗ್ತಿರ್ಬೋದು ಇನ್ನೊಂದೇನಪ್ಪ ಅಂದ್ರೆ ಸಾಹಸ ಕ್ರೀಡೆಗಳಾಗಿರ್ಬೋದು ಇನ್ನೊಂದೇನಪ್ಪ ಅಂದ್ರೆ ಜಂಪಿಂಗು ಇವು ಬೈಕ್ ರೈಡಿಂಗು ಕಾರ್ ರೇಸು ಇಂಥವೆಲ್ಲ ಏನಪ್ಪ ಅಂದ್ರೆ ಟಿವಿ ಶೋ ಫ್ರೋಗ್ರಾಮಾಗಿ ಬರ್ತಿರ್ತಾವೆ ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಟಿವಿ ಶೋ ಯಾವುದಪ್ಪ ಅಂದ್ರೆ ಈಗ ಜಿ ಕನ್ನಡದಲ್ಲಿ ಬರ್ತಿರ್ತದೆ ಸರಿಗಮಪ ಸರಿಗಮಪ ದೊಡ್ಡವ್ರದ್ದಾಗಿರ್ಬೋದು ಮತ್ತಿನ್ನೊಂದು ಸರಿಗಮಪ ಲಿಟಲ್ ಚಾಂಪ್ಸಾಗಿರ್ಬೋದು ಅದು ಕೂಡ ಬರ್ತದೆ ಅದಾಗಿದ್ದು ಮ್ಯಾಕ ಡ್ಯಾನ್ಸ್ ಶೋ ಡ್ಯಾನ್ಸ್ ಶೋ ಯಾವುದಪ್ಪ ಅಂದ್ರೆ ಡಿ ಕೆ ಡಿ ಬರ್ತೈತಿ ಡ್ಯಾನ್ಸ್ ಕರ್ನಾಟಕ ಡ್ರಾನ್ಸ್ ಅಂತ ಇದರೊಳಗೇನಪ್ಪ ಅಂದ್ರೆ ಎಲ್ಲಿಯೋ ಆಡಿಷನ್ ನಡೆಸ್ತಾರವ್ರು ಆಡಿಷನ್ ನಡ್ಸಿದ ಮ್ಯಾಕ ಏನಪ್ಪಾ ಅಂದ್ರೆ ರಾಜ್ಯದ ಯಾವುದೇ ಒಂದು ಮೂಲೆಯಲ್ಲಾಗಿರ್ತನ ಆ ವ್ಯಕ್ತಿ ಅವ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದನಪ್ಪ ಅಂದ್ರೆ ಆಡಿಷನಾಗ ಅವ ಸೆಲೆಕ್ಟ್ ಆದನಪ್ಪ ಅಂದ್ರೆ ಆಡಿಷನ್ನಾಗ ಕರ್ಕೋಬಂದು ಏನ್ಮಾಡ್ತಾರೆ ಅವ್ನಿಗೆ ಟ್ರೈನಿಂಗನ್ನು ಕೊಡ್ತಾರೆ ಒಂದು ಮೂರು ತಿಂಗಳೋ ನಾಲ್ಕು ತಿಂಗಳೋ ಐದು ತಿಂಗಳೋ ಟಿವಿ ಶೋ ನಡೆಸ್ತಾರ ನಡೆಸ್ಯೇನಪ್ಪ ಅಂದ್ರೆ ಅವನ್ನ ಒಬ್ಬಾನ ವಿಜೇತನನ್ನಾಗಿ ಮಾಡ್ತಾರೆ ಇದ್ರಲಿಂತ ಏನಪ್ಪ ಅಂದ್ರೆ ಅವನು ಮುಂದೆ ಬೆಳೆಯೋದಕ್ಕೆ ಅಥ್ವಾ ಚೆನ್ನಾಗಿವ ಡ್ಯಾನ್ಸ್ ಮಾಡ್ತಾನೆ ಅನ್ನೋದು ಗುರ್ತಿಸಿಕೊಳ್ಳೋಕೆ ಆ ಒಂದು ಟಿವಿ ಶೋ ಏನಪ್ಪ ಅಂದ್ರೆ ಒಂದು ಭಾಳ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಇದು ಇಂಥವೆಲ್ಲ ಏನಪ್ಪ ಅಂದ್ರೆ ಇದಕ್ಕೋಸ್ಕರ ಇಷ್ಟ ಆಗೋದ್ ನಮ್ಗೆ ಯಾವುದೋ ಒಂದು ರಾಜ್ಯದ ಮೂಲೆಯಲ್ಲಿ ಅಥ್ವಾ ದೇಶದಲ್ಲಿ ಯಾವುದೋ ಒಬ್ಬ ಮೂಲೆಯಲ್ಲಿದ್ದಂಥ ವ್ಯಕ್ತಿಯನ್ನು ಅವ್ನ ರಾಷ್ಟ್ರಮಟ್ಟಕ್ಕೆ ಪರಿಚಯ ಮಾಡಿಕೊಡೋದು ಯಾವುದಪಂದ್ರೆ ಪುಸ್ತಕಗಳಾಗಿರ್ಬೋದು ಈಗ ಸಿನಿಮಾಗಳಾಗಿರ್ಬೋದು ಅದೇ ರೀತಿಯಾಗಿ ಟಿವಿ ಶೋದ್ದು ಆಗಿರ್ಬೋದು ಇಂಥವ್ ಮುಖಾಂತರ ಏನಪ್ಪ ಅಂದ್ರೆ ಆ ವ್ಯಕ್ತಿ ಏನಪ್ಪ ಅಂದ್ರೆ ಒಂದು ರಾಜ್ಯಕ್ಕೆ ಏನ್ಮಾಡ್ತಾನೆ ದೇಶಕ್ಕೆ ಅಥ್ವಾ ಪರಿಚಯ ಮಾಡಿಕೊಡ್ತದೆ ಅದು ಪರಿಚಯ ಮಾಡಿಕೊಡೋದ್ರಿಂದ ಅದು ಕೂಡ ಅವನಿಗೆ ಒಂದು ದುಡಿಲಿಕ್ಕೇನಪ್ಪ ಅಂದ್ರೆ ಒಂದು ದಾರಿ ಆಕತಿ ಅದು ಕೇವಲ ಆರು ತಿಂಗ್ಳು ಮಾಡಿದ ಬಿಟ್ಟ ಅನ್ನೋದಲ್ಲ ಆರು ತಿಂಗ್ಳು ಮಾಡಿದಮ್ಯಾಕಾರ ಅವನಲ್ಲಿ ಕಲೆ ಏನರಾ ಬೆಳೆದಿತ್ತಪ್ಪ ಅಂದ್ರೆ ಆ ಕಲೆಯನ್ನ ಮುಂದುವರಿಸ್ಕೊಂಡ್ ಬಂದ್ರೆ ಅವ್ರಿಗೆ ಅವನ ಒಂದು ಬದುಕಿಗೆ ದಾರಿ ಆಗುತ್ತೆ ದಾರಿ ಆದೆನಪ್ಪ ಅಂದ್ರೆ ಅವು ಮುಂದೆ ತಾನು ಸಾಗಿದಂಥ ದಾರಿಯಲ್ಲಿ ಮುಂದೆ ಹತ್ತು ಜನಕ್ಕೆ ಏನುಮಾಡ್ತಾನಪ್ಪ ಅಂದ್ರೆ ಆ ದಾರಿಲ್ಲಿ ಕರ್ಕೊಂಡೋಗ್ತಿರ್ತಾನೆ ಇದ್ರ ಸಲುವಾಗೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಗುರುತಿಸ್ಬೇಕಪ್ಪ ಅಂದ್ರೆ ನಮಗಿಷ್ಟವಾದ ಯಾವುದಪ್ಪ ಅಂದ್ರೆ ಪುಸ್ತಕಗಳಾಗಿರ್ಬೋದು ಟಿವಿ ಶೋ ಆಗಿರ್ಬೋದು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಿನ್ಮಾ ಈ ಇನ್ನೂ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಪ್ರೋಗ್ರಾಮ್ ಮೂಲಕ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಏನುಮಾಡ್ತಾನಪ್ಪ ಅಂದ್ರೆ ಗುರುತಿಸ್ಕೊಳ್ಳಕ್ಕೆ ಸಾಧ್ಯವಾಗಲ್ಪಡ್ತಾಯಿರ್ತಾನೆ